ಹಾಂ ಹೇಳಿ ರೀ ನಾವೇನು ವಿಮಲಾ ಇದ್ದಿಲ್ಲ ರೀ ಹಲೋ ಹೌದ್ ರೀ ಸ್ವೀಟ್ ಬೇಕಾಗಿವೆ ರೀ ಅದ್ರ ಸಲುವಾಗಿ ನಾವು ನಿಮಗೆ ಇದು ಮಾಡಿದೀವಿ ರೀ ಹ್ಞೂ ರೀ ನಿಮ್ಮ ಹತ್ರ ಯಾವ್ಯಾವು ಅದೆ ಸ್ವೀಟುಗಳು ಹೌದ್ ರೀ ಹ್ಞೂ ರೀ ಜಾಮೂನ್ ಹೆಂಗೆ ಕೆಜಿ ಹಲೋ ರೀ ನೀವು ನಾವು ಹಿಂಗೆ ಆರ್ಡ್ರು ಕೊಟ್ರೆ ನೀವು ಜಾಸ್ತಿ ಮಾಡಿ ಕೊಡ್ತಿರಾ ಇಲ್ರಿ ಹೌದು ರೀ ನಮ್ಮ ಮನೇಗ ಫಂಕ್ಷನ್ ಅದ ರೀ ಅದ್ರ ಸಲುವಾಗಿ ಜಾಮೂನು ಬೇಕಾಗಿವೆ ರೀ ಹಾಂ ಹ್ಞೂ ರೀ

ಹಾಂ ಬರ್ಡೇ ಅದ ರೀ ನಮ್ಮ ಮೊಮ್ಮಗಳದು ಅದ್ರ ಸಲುವಾಗಿ ಜಾಮೂನು ಬೇಕಾಗಿತ್ತು ರೀ ಹ್ಞೂ ಹ್ಞೂ ರೀ ಡ್ರೈ ಜಾಮೂನೇ ಬೇಕು ರೀ ನಮಗೂ ಹ್ಯಾಂಗೆ ಕೆಜಿ ಕೊಡ್ತೀರ ರೀ ಹೌದ್ ರೀ

ಆಯ್ತು ರೀ ಷಾಪಿಗೆ ಬರ್ತೀವಿ ರೀ ಇಲ್ಲ ನೀವು ಮನೆಗ್ ತಂದು ಕೊಟ್ರೆ ನಮಗ್ ಭಾಳ ಇದು ಆಗ್ತದೆ ರೀ ಅದ್ರ ಸಲುವಾಗಿ ಅಂದೆ

ಅದೇ ರೀ ಸರಿ ಬರ್ತೀವಿ ಬರ್ತೀವಿ ಬರ್ತೀವಿ ರೀ ಹಾಂ ರೀ ಹೌದು ಹೌದು ಹೌದು ರೀ ಹಾಂ ಹಾಂ ಹೌದು

ಹ್ಞೂ ಗೊತ್ತಾಗ್ತದ್ರಿ ಹೌದು ರೀ ಯಾಕೆ ಸರಿ ಬರ್ತೀನಿ ತಗೊಳಿ ಸರಿ ಸರಿ ಸರಿ ರೀ ಸರಿ ಹಾಂ ಹಾಂ ಸರಿ ಹಾಂ ರೀ ಹಾಂ ಹಾಂ ಹಾಂ ಹೌದು ರೀ ನಾವೇ ರೀ ಹೌದ್ ರೀ ಆಯ್ತು ಬರ್ತೀನಿ ತಗೊಳಿ ಹಾಂ ಬರ್ತೀನಿ ಬರ್ತೀನಿ ಹಾಂ ಹಾಂ ಸರಿ ತಗೊಳಿ